ಹಲೋ ಈಗ ಕಾಯಿಲೆಗಳು ತುಂಬ ಹರಡ್ತಾ ಇವೆ ಅಂದರೆ ಋತುಮಾನ ಎಲ್ಲ ಆಗ ಇದು ಚೇಂಜಾಗ್ತಾ ಉಂಟು ಅಂದರೆ ಚಳಿಗಾಲದಲ್ಲಿ ಮಳೆ ಸಾರಿ ಐ ಆಮ್ ಸೋ ಸಾರಿ ಚಳಿಗಾಲದಲ್ಲಿ ಮಳೆ ಬರುತ್ತಾ ಉಂಟು ಮತ್ತೆ ಬೇಸಿ ಮಳೆಗಾಲದಲ್ಲಿ ಮಳೆ ಸಹ ಈಗ ಮುಂಚಿನ ಥರ ಇಲ್ಲ ಕಡಿಮೆ ಕಡಿಮೆಯಾಗಿದೆ ಹಾಗೆಯೇ ಇದರಿಂದ ತುಂಬ ರೋಗಗಳು ಬರ್ತಾ ಉಂಟು ಕಾಲರ ಇದು ಕೊರೋನಾ ಕಾಲರ ಚಳಿ ಜ್ವರ ಮತ್ತು ಇಂಥ ಎಲ್ಲ ಕಾಯಿಲೆಗಳು ಬರ್ತಾ ಉಂಟು ಈ ತುಂಬ ಮಕ್ಕಳಿಗೆ ಸಹ ತುಂಬ ಇದರಿಂದ ತೊಂದರೆಗಳಾಗ್ತವೆ ಮತ್ತು ಕೆಲವು ಮಳೆಗಾಲದಲ್ಲಿ ಈ ಸೊಳ್ಳೆಗಳು ಸೊಳ್ಳೆಗಳು ಹರಡ್ತವೆ ತೊ ಈ ಸೊಳ್ಳೆಗಳಿಂದ ತುಂಬ ಸೊಳ್ಳೆ ಸೊಳ್ಳೆಗಳಿಂದ ತುಂಬ ನಷ್ಟ ನಷ್ಟವಾಗ್ತದೆ ಇದರಿಂದ ಕೆಲವು ಶೀತ ಜ್ವರ ಉಂಟಾಗಿ ಡಾಕ್ಟರ ಹತ್ತಿರ ವೈದ್ಯರ ಹತ್ತಿರ ಹೋಗು ಹೋಗುವ ಸಂದರ್ಭ ಬರ್ತದೆ ಎಷ್ಟು ಹಣ ಖರ್ಚು ಮಾಡಿದರು ಸಹ ಕೆಲವು ಜ್ವರ ಶೀತಗಳು ಉಳಿ ಉಳಿಯುದು ನಿಲ್ಲುವುದಿಲ್ಲ ಹಾಗೆಯೇ ಮತ್ತೆ ಇದು ಜ್ವರ ಜ್ವರ ಅಂದರೆ ಈಗಿನ ಜ್ವರ ಮುಂಚಿನ ಜ್ವರ ಥರ ಅಲ್ಲ ಕೆಲವೊಮ್ಮೆ ಜ್ವರಗಳು ತುಂಬ ಅಪಾಯ ಅಪಾ ಅಪಾಯ ಶರೀರಕ್ಕೆ ತುಂಬ ಅಪಾಯಕ ಅಪಾಯವನ್ನು ಉಂಟು ಮಾಡುತ್ತದೆ ಇದರಿಂದ ತುಂಬ ರೋಗದ ಲಕ್ಷಣಗಳು ಸಹ ಕಂಡು ಬರುತ್ತದೆ ಶೀ ಶೀತ ಕೆಮ್ಮು ನೆಗಡಿ ಇದರಿಂದ ಸ ಮನಸ್ಸಿಗೆ ತುಂಬ ನೋವಾಗ್ತದೆ ಹಾಗೇ ಶರೀರಕ್ಕೆ ಸಹ ತುಂಬ ಅಪಾಯ ಮತ್ತು ಕೆಲವು ಇದು ಇದನ್ನು ನಿವಾರಿಸಲು ನಾವು ತುಂಬ ಡಾಕ್ಟರ ತುಂಬ ಸಲ ಡಾಕ್ಟರ್ ಹತ್ತಿರ ಹೋಗ್ತ ಹೋಗ ಹೋಗಲೇಬೇಕಾಗ್ತದೆ ಮತ್ತು ಈಗ ಈಗಿನ ಮಾ ಔಷಧಗಳು ಮುಂಚಿನ ಥರ ಅಲ್ಲ ಈಗಿನ ಔಷಧಗಳು ತುಂಬ ಥರದ ಔಷಧಗಳು ಬಂದಿದೆ ಒಂದಕ್ಕೆ ಒಂದು ಕೊಟ್ಟರೆ ಒಂದು ಒಂದೊಂದು ರೋಗಗಳು ಒಂದಕ್ಕೆ ಒಂದು ಹರಡ್ತದೆ ಮತ್ತು ಡಾಕ್ಟರ ಡಾಕ್ಟರ್ ಹೇಳಿದ ಥರ ಕೆಲವರು ಮದ್ದನ್ನು ಸಹ ತೊಗೊಳ್ಳುದಿಲ್ಲ ಟ ಸಮಯಕ್ಕೆ ತ ಟೈಮಿಗೆ ತಕ್ಕ ಮದ್ದನ್ನು ತೊಗೊಂಡ್ರೆ ಮಾತ್ರ ಜ್ವರ ಕೆಲವು ಇದು ಜ್ವರ ಜ್ವರ ಮತ್ತು ಶೀತ ಎಲ್ಲ ನಿಲ್ಲುವುದು ಮತ್ತು ಇದರಿಂದ ನಾವು ತುಂಬ ಜಾಗ ಜಾಗ್ರತೆ ಆಗಿರಬೇಕು ರಾತ್ರಿಗಳು ನಾವು ಸೊಳ್ಳೆಗಳು ಬರದ ಹಾಗೆ ಬೇಗ ಬಾಗಿಲು ಕಿಟಕಿಗಳನ್ನು ಬೇಗ ಬಾ ದೀಪ ಅಚ್ಚಿದ ನಂತರ ಬಂದ್ ಬಂದ್ ಮಾಡಿ ಇಡಬೇಕು ಇದರಿಂದ ನಮಗೆ ಸೊಳ್ಳೆಗಳು ತ ಕಡಿಮೆಯಾಗ್ತದೆ ಮತ್ತು ಏನು ರಾತ್ರಿ ಹೊತ್ತು ನಾವು ಸಂಜೆ ಹೊತ್ತು ರಾತ್ರಿ ಹೊತ್ತು ನಾವು ಕೆಲವು ಈಗಿನ ಎಲ್ಲ ಮೆಡಿಸಿನ್ ಎಲ್ಲ ಬಂದಿದೆ ಸೊಳ್ಳೆಗಳಿಗೆ ಮ ಇದು ಅಗ ಅದು ಸೊಳ್ಳೆಗಳ ಅಗರಬತ್ತಿಗಳು ಅದನ್ನು ಹಚ್ಚಿಸಿಡ್ಬೇಕು ಮತ್ತು ಕೆಲವು ಕೆಲ ಕೆಲವು ಕೆಲವು ಸಲ ರಾತ್ರಿ ಕೆಲವು ಕೆಲವು ಸಲ ಈ ರಾತ್ರಿಯೆಲ್ಲ ಚಳಿ ಜ್ವರ ಬರ್ತದೆ ಹಾಗೆಯೇ ಅದಕ್ಕೋಸ್ಕರ ನಾವು ಈ ಮಾತ್ರೆಗಳನ್ನು ತೆಗೆದಿಡ್ಬೇಕು ರಾತ್ರಿ ಹೊತ್ತು ನಮಗೆ ಡಾಕ್ಟರ್ಗಳ ಡಾಕ್ಟರಿನವರು ಸಿಗುವುದಿಲ್ಲ ಮತ್ತು ಮತ್ತು ಕೆಲ ಕೆಲವೊಮ್ಮೆ ನಮಗೆ ಶೀತ ಶೀತ ಜ್ವರ ಬಂದಾಗ ನಾವು ಗಿಡಮೂ ಗಿಡಮೂಲಿಕೆಗಳ ಮದ್ದನ್ನು ಮನೆಯಲ್ಲೇ ಮಾಡಬೇಕು ಕಷಾಯ ಮಾಡಬೇಕು ಅದಕ್ಕೆ ಬೇಕಾಗುವ ಎಲ್ಲಾ ಮನೆ ಅಂಗಳದಲ್ಲೇ ನಾವು ಬಳ ಬಳಸಬೇಕು ತುಳಸಿ ತುಳಸಿ ಎಲೆ ಮತ್ತು ಅರಶಿನ ಮತ್ತು ಬೆಳ್ಳುಳ್ಳಿ ಮತ್ತು ಲವಂಗ ಏಲಕ್ಕಿ ಇದು ಶುಂಠಿ ಮತ್ತು ವೀಳ್ಯದೆಲೆ ಮ ಮತ್ತು ಮತ್ತು ಬೆಲ್ಲ ಬೆಲ್ಲ ಹಾಕಿ ಕಷಾಯ ಮಾಡಬೇಕು ಆ ಕಷಾಯವನ್ನು ಶೀತ ನೆಗಡಿಯೆಲ್ಲ ಇರುವಾಗ ಕು ದಿನಕ್ಕೊಂದು ಎರಡು ಮೂರು ಸಾರಿ ಬ ಬಿಸಿ ಬಿಸಿ ಕುಡಿಯಬೇಕು ಇದರಿಂದ ಶೀತ ಕಡಿಮೆಯಾಗಿ ಶೀತ ಮತ್ತು ಕೆಮ್ಮು ತಲೆನೋವೆಲ್ಲ ಕಡಿಮೆಯಾಗ್ತದೆ ಇದು ಇದನ್ನು ಕುಡಿಯುವುದರಿಂದ ಶರೀರಕ್ಕೆ ಸಹ ತುಂಬ ವಿಶ್ರಾಂತಿ ಸಿಗ್ತದೆ ಮತ್ತು ಕೆ ಷ ಕಷಾಯ ತುಂಬ ವಿಧದಲ್ಲಿ ಕಷಾಯಗಳು ಮಾ ಕೆಲವರು ಮಾಡ್ತಾರೆ ಕಷಾಯದಿಂದ ನಮಗೆ ತುಂಬ ಲಾ ಲಾ ಶರೀರಕ್ಕೆ ತುಂಬ ಲಾಭಗಳುಂಟು ಮತ್ತು ಕೆಲವು ಕೆಲವೊಮ್ಮೆ ನಮಗೆ ಡಾಕ್ಟರಿನವರು ಹೇಳುತ್ತಾರೆ ಕಷಾಯ ಮಾಡಿ ಕುಡಿಯಬೇಕಂತ